ಜಮ್ಮು ಮತ್ತು ಕಾಶ್ಮೀರ ಹಿಮಾಚಲ್ ಪ್ರದೇಶ್ ಪಂಜಾಬ್ ಉತ್ತರಾಂಚಲ್ ಉತ್ತರ್ ಪ್ರದೇಶ್ ರಾಜಸ್ಥಾನ್ ಮಧ್ಯ ಪ್ರದೇಶ್ ಬಿಹಾರ್ ಜಾರ್ಖಂಡ್ ಪಶ್ಚಿಮ ಬಂಗಾಳ ಛತ್ತೀಸ್ಗಢ್ ಒರಿಸ್ಸಾ ಮಹಾರಾಷ್ಟ್ರ ಗುಜರಾತ್ ರಾಜಸ್ಥಾನ ಮಧ್ಯ ಪ್ರದೇಶ್ ತೆಲಂಗಾಣ ಕರ್ನಾಟಕ ಆಂಧ್ರ ಪ್ರದೇಶ್ ತಮಿಳ್ ನಾಡು ಕೇರಳ ಅರುಣಾಚಲ್ ಪ್ರದೇಶ್ ಮೇಘಾಲಯ ಅಸ್ಸಾಂ ನಾಗಾಲ್ಯಾಂಡ್ ಮುಂತಾದ ರಾಜ್ಯಗಳು